ಗುಡ್ ಮಾರ್ನಿಂಗ್ ರೀ ಯಾರು ಹೇಳಿರಿ ಮೇಡಮ್ ಹೇಳಿರಿ ಹಾಂ ರೀ ಯಾವಾಗ ಹೋಗ್ಲತ್ತೀರ್ರೀ ಯಾವಾಗ ರೀ ಈಗ ಅವ್ನ್ದು ಎಕ್ಸಾಮ್ ಅವಲ್ರೀ ಮೇಡಮ್ ಇಲ್ಲರಿ ರಿವಿಷನ್ ಎಲ್ಲ ಮಾಡಸ್ಲತ್ತಿದೆವು ಇಲ್ಲಿ ಕ್ಲಾಸ್ದಾಗ ಡೈಲಿ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ಸ್ವಲ್ಪ ವರ್ಕ್ ಮಾಡತ್ತಿದೆವು ನೀವು ಈಗ ಟೂರಿಗೆ ಹೋದ್ರೆ ಹ್ಯಾಂಗ್ರಿ ಈ ಬುಕ್ ಬುಕ್ ಆಗ್ಯಾದ್ರಿ ಖರೆ ಈಗ ಹುಡುಗ ಈಗ ಲೈನ್ ಪಿಕಪ್ ಹಿಡ್ದಾನ ಈಗ ಒನ್ ಸ್ವಲ್ಪ ಓದ್ಲತ್ತಾನ ಚಂದ ಈಗ ಇದೇ ಟೈಮ್ದಾಗ ನೀವು ಒಯ್ದ್ರಂದ್ರೆ ಮತ್ತೆ ಎಕ್ಸಾಮ್ ಟೈಮಿಗೆ ಹೆಂಗೆ ಮಾಡ್ತಾನೆ ಈಗ ಮತ್ತೆ ಹೋಗಿ ಬಂದು ಓದ್ಲ್ಯಾಕ ಕೂಡಬೇಕಲ್ರಿ

ರಿವಿಷನ್ ಮಾಡಸ್ತೀರ್ರಿ ಆದ್ರೆ ಈಗ ಸಿಲೆಬಸ್ ಪೂರ ಕವರ್ ಆಗಿಲ್ಲಲ್ಲ ಇನ್ನು ಅದರ ಸಿಲೆಬಸ್ ಕವರ್ ಮಾಡಿ ಅವ್ರು ರಿವಿಷನ್ ಮಾಡಸ್ತಾರೆ ಈಗ ಅರ್ ಅರ್ಧನೆ ಕವರ್ ಆಗ್ಯಾದ ಇನ್ನು ಆಗಿಲ್ಲ ಹ್ಞೂ ಕೊಡ್ತೆ ರಿ ಆದ್ರೆ ಏನು ನೋಡಿರಿ ಅವ ಹೋಗಿ ಬಂದಾದ ಮೇಲೆ ಭೀ ಇನ್ನೂ ಮಧ್ಯಾಹ್ನ ಮತ್ತೀ ಎರಡೆರಡು ತಾಸು ಎಕ್ಸ್ಟ್ರಾ ಕ್ಲಾಸಸ್ ಕಳ್ಸ್ಬೇಕು ಅವ್ನಿಗೆ ಮತ್ತೆ ನೀವು ಮನೆಗೆ ಭೀ ಎಲ್ಲ ಓದಿಸಬೇಕಾಯ್ತದ ಅವನದು ಸ್ವಲ್ಪ ಕನ್ನಡ ಕನ್ನಡ ಕಂಝೋರ್ ಅದ ಕನ್ನಡ ಭೀ ಒಂದು ಸ್ವಲ್ಪ ಅವ್ನ್ದು ಕಂಝೋರ್ ಅದ ನೋಡಿರಿ ಅವ್ನ್ದು ಸ್ವಲ್ಪ ಓದ್ಸಬೇಕು ಅವ್ನಿಗೆ ಮತ್ತು ಹೋ ಹೋಗಿರಂತ ಅಂದ್ರೆ ಮತ್ತೆ ಅಟ್ಟೆ ಹೋಗಿರ್ಗಿನ್ನ ಜಾಸ್ತಿ ದಿನ ಟೈಮ್ ತಗೊಬೇಡ್ರಿ ಬರ್ರಿ ಜಲ್ದಿ ಏನು ಏಟ್ ಜಲ್ದಿ ಬ ಆಯಿತು ಅಷ್ಟು ಜಲ್ದಿ ಬರ್ರಿ ನಾನು ಅವ್ನಿಗೆ ಪರ್ಮಿಷನ್ ಕೊಡ್ತೆ ಖರೆ ಎಲ್ಲ ಬೇರೆ ಸಬ್ಜೆಕ್ಟ್ ಎಲ್ಲ ಓದಿಸ್ತಾ ಇರ್ರಿ ಮತ್ತೆ ಅವ್ನಿಗೆ ಎಕ್ಸಾಮ್ ಎಕ್ಸಾಮ್ ಬರ್ತಾವೆ ಅದರ ಕಡಿಂದು ಜರ ಚಂದ ಕೇರ್ ತಗೊಬೇಕು ಕೇರ್ ತಗೊಂಡು ಎಲ್ಲ ಓದ್ಸರ ಆಯ್ತದೆ ನೀವೆಲ್ಲ ಎಲ್ಲ ಕಡಿಂದು ಸಹಕಾರ ಮಾಡಿರಿ ಕೊಡ್ಲೇ ಬರ್ತಾವ ಅವ್ನಿಗೆ ಸುಟ್ಟಿ ಮತ್ತು ನೀವು ಹೋಗಿ ಬರ್ರಿ ಟೂರಿಗೆ ಹಾಂ ಠೀಕ ಠೀಕದರೀ ಮೇಡಮ್ ನಾ ಕೊಡ್ತೇನೆ ತಗೊರೀ ಹ್ಞೂ ಸುಟ್ಟಿ ಕೊಡ್ತೇನೆ ತಗೋರಿ ಹ್ಞೂ